ಸರ್ ಅಲೋ ಮೇಡಮ್ ಚಂದ್ರಿಕಾ ಡಾಕ್ಟ್ರಾ ಮೇಡಮ್ ನಾನು ನಿನ್ನೆ ನಿಮ್ಮ ಆಸ್ಪೆಟಲ್ಗೆ ಬಂದಿದ್ದೆ ಜ್ವರ ಮತ್ತೆ ನೆಗಡಿಯಿದೆ ಅಂತ ನೀವು ಮಾತ್ರೆ ಬರ್ದು ಕೊಟ್ಟಿದ್ದಿರಲ್ಲ ಡೊಲೊ ಅದನ್ನ ತೊಗೊಂಡೆ ಮೇಡಮ್ ನಿನ್ನೆ ಕಮ್ಮಿನೆ ಆಗಿಲ್ಲ ಅದು ಅದಕ್ಕೇನೆ ಫೋನ್ ಮಾಡಿದೆ ಮೇಡಮ್ ಇವಾಗ ನೀವು ಸಿಗಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಮನೆಯಲ್ಲೇ ಯಾವುದಾದ್ರು ಮದ್ದು ಮಾಡ್ಕೊಳ್ಬೋದಾ ಅಂತ ಮಾಡ್ತಿದ್ದೀವಿ ಮೇಡಮ್ ಕಷಾಯ ಒಂದು ಕುಡಿದಿಲ್ಲ ಆದರೆ ಬಿಸಿನೀರೆ ತಗೊಳ್ತೀವಿ ಯಾವಾಗಲೂನು ಬಟ್ ಆದರೂ ಕಮ್ಮಿ ಆಗ್ತಿಲ್ಲ ಮಾತ್ರೆ ತಗೊಂಡಾಗ ಸ್ವಲ್ಪ ಹೊತ್ತು ಕಮ್ಮಿಯಾಗುತ್ತೆ ಆ ನಂತರ ಒನ್ ಟು ಅವರ್ಸ್ ತ್ರೀ ಅವರ್ಸ್ ಬಿಟ್ಟಾದಮೇಲೆ ಮತ್ತೆ ಜಾಸ್ತಿಯಾಗುತ್ತೆ ಅಲ್ಲ ಮೇಡಮ್ ಮಾತ್ರೆ ತಗೊಳ್ತಿದ್ದೀನಿ ಅದನ್ನೆ ಕಷಾಯನೂ ಬೇಕಾದರೆ ಮಾಡ್ಕೊಂಡು ಕುಡಿತೀವಿ ಆದರೆ ಅದು ಕಮ್ಮಿನೆ ಆಗ್ತಿಲ್ವಲ್ಲಂತ ಹ್ಞೂ

ಓಕೆ ಮೇಡಮ್ ನಾನು ಇವತ್ತು ಟ್ರೈ ಮಾಡ್ತೀನಿ ಅದನ್ನು ಅದು ಕಮ್ಮಿ ಆದರೆ ಆಗಲಿ ಇಲ್ಲ ಅಂದರೆ ನಾನು ನಾಳೆ ನಿಮ್ಮ ಹತ್ತಿರ ನೇರವಾಗೆ ಬಂದೂ ಮೀಟ್ ಆಗ್ತೀನಿ ಮೇಡಮ್ ಓಕೆ ಮೇಡಮ್ ಆಯಿತು ತ್ಯಾಂಕ್ ಯು ಮೇಡಮ್